ನನ್ನ ಎರಡನೇ ಪ್ರಾಡಕ್ಟ ಪೆನ್ ಪೆನ್ ಎಲ್ಲರಿಗೂ ಇಷ್ಟ ಆಗತ್ತೆ ಚಿಕ್ಕ ವಯಸ್ಸಲ್ಲಿರುವಾಗ ನನ್ನ ಅಕ್ಕಂದಿರೆಲ್ಲ ಪೆನ್ನಲ್ಲಿ ಬರಿಯುವಾಗ ನನಗೂ ಬರೀಬೇಕು ಅಂತ ಇಷ್ಟ ಆಗ್ತಿತ್ತು ಹಾಗಾಗಿ ನಾನು ಆ ಪೆನ್ನನ್ನ ಇಸ್ಕೊಬೇಕು ಅಂತ ಅದೇ ರೀತಿ ಪೆನ್ನೇ ಇಸ್ಕೊಂಡಿದ್ದೆ ಆದರೆ ಆಮೇಲೆ ಆ ಪೆನ್ ಇಂಕ್ ಖಾಲಿಯಾದಮೇಲೆ ನನಗೆ ತುಂಬ ಬೇಜಾರಾಗಿಬಿಡ್ತು ಪೆನ್ ಇಂಕ್ ಖಾಲಿಯಾಗ್ಬಿಡ್ತಲ್ಲ ಅಂತ ಪೆನ್ ಇಂಕ್ ಖಾಲಿಯಾಗೋದಲ್ಲದೆ ಆ ಪೆನ್ನಿಂದ ಯಾರಿಗಾದರೂ ಚುಚ್ಚಿಬಿಟ್ರೆ ಅದರಿಂದ ಬೇರೆಯೋರಿಗೆ ನೋವು ಮಾಡಿಬಿಡ್ತೀವಿ ಹಾಗಾಗಿ ಆ ಪೆನ್ನು ನನಗೆ ಇಟ್ಕೊಳ್ಳೋಕೂ ಮನಸ್ಸಿಲ್ಲ ಅದಕ್ಕೋಸ್ಕರ ಅದನ್ನು ವಾಪಸ್ ಕೊಡೋಕ್ಕೂ ಆಗಲ್ಲ